ನನಗೆ ಉದ್ಯೋಗದಲ್ಲಿ ಸವಾಲು ಒಡ್ಡಿದ ಪ್ರೊಜೆಕ್ಟ್ ಅಂತ ಹೇಳಿದರೆ ಡಾಟಾ ಕಲೆಕ್ಷನ್ ಡಾಟಾ ಕಲೆಕ್ಷನಲ್ಲಿ ನನಗೆ ಒಮ್ಮೆ ಡೈಲೆಕ್ಟ್ ಲೀಡ್ ಅನ್ನೋ ಒಂದು ಪಾತ್ರ ಕೊಟ್ಟರು ಅದರಲ್ಲಿ ನಾನು ಹತ್ತು ಜನರನ್ನು ಹುಡುಕಿ ಆ ಪ್ರಾಜೆಕ್ಟಿಗೆ ಅವರಿಗೆ ಟ್ರೈನ್ ಮಾಡಿ ಅವರಿಗೆ ಎಲ್ಲ ಹೇಳಿಕೊಡಬೇಕಿತ್ತು ಆ ಹತ್ತು ಜನರು ಕೂಡ ಬೇರೆ ಕಡೆಯವರಾಗಿದ್ದರು ಅಂದರೆ ನಾನು ಇರುವುದು ಉಡುಪಿ ದಕ್ಷಿಣ ಕನ್ನಡದಲ್ಲಿ ಹಾಗೂ ಅವರು ಇರುವಂತಹದ್ದು ಹುಬ್ಳ ಹುಬ್ಬಳ್ಳಿಯಲ್ಲಿ ಹಾಗಾಗಿ ನನಗೆ ಅವರ ಪರಿಚಯ ಇರಲಿಲ್ಲ ಅವರ ಯಾರ ಮುಖಾಂತರ ಯಾರದ್ದೋ ಮುಖಾಂತರ ಹೋಗಿ ಅವರನ್ನು ಪರಿಚಯ ಮಾಡಿಕೊಂಡು ಅವರ ಜೊತೆ ಮಾತಾಡಿ ಅವರನ್ನು ವರ್ಕಿಗೆ ಸೇರುವಂತೆ ಮಾಡಿ ಹಾಗೆ ಅವರಿಗೆ ಆ ವರ್ಕ್ ಬಗ್ಗೆ ಎಲ್ಲ ಹೇಳಿಕೊಟ್ಟು ಆದ ನಂತರ ಆ ಹತ್ತು ಜನರನ್ನು ವರ್ಕ್ ಮಾಡಿಸಲಿಕ್ಕೆ ನನಗೆ ಕೊಟ್ಟಿದ್ದು ಅದು ನನಗೆ ತುಂಬ ಚಾಲೆಂಜಿಂಗ್ ಅಂತಾನೇ ಅನ್ನಿಸ್ತು ಯಾಕೆಂದರೆ ಅಲ್ಲಿಯವರೆಗೆ ನಾನು ಆ ಥರದ ವರ್ಕ್ ಮಾಡಿರಲಿಲ್ಲ ತುಂಬ ಕಮ್ಯುನಿಕೇಟ್ ಮಾಡುವಂತಹದ್ದು ನಾನು ಅಲ್ಲಿಯವರೆಗೆ ಹೆಚ್ಚಾಗಿ ನಾನು ಏನು ಡಾಟಾ ಟೈಪಿಂಗ್ ಇತ್ತು ಅದನ್ನೇ ಮಾಡ್ತಾಯಿದ್ದೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಸೊ ಅದು ನನಗೆ ಒಂದು ಒಳ್ಳೆಯ ಅನುಭವವನ್ನು ಕೊಡ್ತು ಮೊದಲಿಗೆ ನನಗೆ ಅಷ್ಟು ಗೊತ್ತಾಗಲಿಲ್ಲ ಯಾವ ರೀತಿ ಹೇಗೆ ಮಾಡಬೇಕು ಅಂತ ಹೋಗ್ತಾ ಹೋಗ್ತಾ ನನಗೆ ಒಂದೊಂದೇ ಉಪಾಯ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಹಾಗೆ ಅವರಿಗೆ ನಾನು ಈ ರೀತಿ ಹೇಳ್ತಾ ಇದ್ದೆ ಹಾಗೆ ಮಧ್ಯದಲ್ಲಿ ಕೆಲವರು ಬಿಡ್ತಾ ಕೂಡ ಇದ್ದರು ಅಂದರೆ ನನಗೆ ಆಗುವುದಿಲ್ಲ ಇದು ನಾನು ಬಿಡ್ತೀನಿ ಅಂತ ಹೇಳಿ ಆ ಹತ್ತು ಜನರಲ್ಲಿ ಹಾಗೆ ನಾನು ಅವರು ಬಿಟ್ಟಾಗ ಪುನಃ ಅವರಿಗೆ ಉಳಿದವರಿಗೆ ಕನ್ವಿನ್ಸ್ ಮಾಡಿ ಇನ್ನೊಬ್ಬರನ್ನು ಯಾರನ್ನಾದರೂ ನೀವು ರೆಫರ್ ಮಾಡಿ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ಹಾಗೆ ಅವರು ಪುನಃ ಬೇರೆಯವರನ್ನು ಜಾಬಿಗೆ ರೆಫರ್ ಮಾಡ್ತಾ ಇದ್ದರು ಹೀಗೆ ನಾನು ಅವರನ್ನು ಕಂಟ್ರೋಲ್ ಮಾಡ್ತಾ ಹೀಗೆ ಅವರಿಗೆ ಇನಿಶಿಯೇಟಿವ್ ತೊಗೊಳ್ತಾ ನಾನು ಅವರನ್ನು ಹೇಗೋ ಒಂದು ವರ್ಕಿಗೆ ತಂದೆ ನಾನು ತಂದಾದ ಮೇಲೆ ಅವರು ಎಲ್ಲ ಕಲಿತುಕೊಂಡರು ನಾನು ಸರಿಯಾಗಿ ಟ್ರೈನಿಂಗ್ ಎಲ್ಲ ಕೊಟ್ಟೆ ಅದಾದ ಮೇಲೆ ಕಲಿತಾದ ಮೇಲೆ ವರ್ಕ್ ಸ್ಟಾರ್ಟ್ ಆಯಿತು ಶ್ ಹೆ ಯಾವ ರೀತಿ ರೆಕಾರ್ಡ್ ಮಾಡುವಂಥದ್ದು ಅದನ್ನು ಹೇಳಿಕೊಟ್ಟೆ ಆಮೇಲೆ ಜನ ಬೇಕಾಗಿದ್ದ ರೆಕಾರ್ಡಿಂಗಿಗೆ ಆ ಸೋರ್ಸಿಂಗ್ ಪರ್ಸನನ್ನು ಕೂಡ ನಾನು ತಗೊಂಡೆ ಹೀಗೆ ಆ ವರ್ಕ್ ಫುಲ್ ಕಂಪ್ಲೀಟ್ ಆಗಲಿಕ್ಕೆ ಒಂದು ಟು ಟು ಥ್ರೀ ಫೋ ಫೋರ್ ಮಂತ್ಸ್ ಹೋಯಿತು ಹಾಗೆ ಅದಾದ ಮೇಲೆ ಆ ಪ್ರಾಜೆಕ್ಟ್ ಆಯಿತು ಸೊ ತುಂಬ ಖುಷಿ ಆಯಿತು ನನಗೆ ಯಾಕೆಂದರೆ ನಾನು ಅದನ್ನು ಸರಿಯಾಗಿ ಮಾಡಿದೆ ಅಂತ ಅನ್ನಿಸ್ತು ನನಗೆ ಮೊದಲಿಗೆ ನನಗೆ ಅಷ್ಟು ಏನು ಕಾನ್ಫಿಡೆನ್ಸ್ ಇರಲಿಲ್ಲ ಅದಾದ ಮೇಲೆ ನನಗೆ ತುಂಬ ಖುಷಿ ಆಯಿತು ಯಾಕೆಂದರೆ ಔಟ್ಪುಟ್ ಸರಿಯಾಗಿ ಬಂದಿತ್ತು